ಹಲೋ ಹೇಳಿರಪ್ಪ ಯಾರು

ಹೆಸ್ರು ಹೇಳಿರಿ ನಿಮ್ದು ಯಾವುದು ಮಹದೇವ್ ನಿಗ್ನಾಳ್ ಅಂತ ನೋಡು ಏನು ಸಿಕ್ಕುತ್ತೆ ನೋಡುತನ್ ತಡಿರಿ ಅದಿನ್ನೂ ಸಿಕ್ಕಿ ಅದೇ ಅದಿನ್ನೂ ಸಿಕ್ಕಿಲ್ಲ ರೀ ಅದು ಐದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಅಂದ್ರೆ ಎಲ್ಲ ಪೆಟ್ರೋಲ್ ಖರ್ಚು ಖಾಲಿ ಆಯ್ತ್ ರೀ ಅದು ಈ ಗೋರ್ಮೆಂಟ್ ನಾವು ಗೋರ್ಮೆಂಟ್ ಪಗಾರದಿಂದ ನಮ್ಮ ಮಕ್ಕಳೆಲ್ಲ ಉದ್ಧಾರ ಆಗಲ್ಲ ರೀ ಅಷ್ಟೇ ನಮ್ಗೆ ಲಂಚದ ಹಿಂದನೇ ಬೀಳ್ತೀವಿ ನಾವು ನಿಮಗೆ ಮೊಬೈಲ್ ಬೇಕಂದರೆ ಇನ್ನೊಂದು ಐದು ಸಾವಿರ ಕೊಡಿರಿ ಏಯ್ ನಮ್ದು ನಮ್ಮ ನಮ್ದು ನಮ್ದು ಕೆಲ್ಸ ಅಂದ್ರೆ ಇದೇ ರೀ ನಮ್ದು ಕೆಲ್ಸನೇ ಇದು ರೀ ನೀವು ರೊಕ್ಕ ಕೊಡ್ಬೇಕು ನಮ್ಗೆ ರೊಕ್ಕ ಇಲ್ದೇ ಏನೂ ನಡ್ಯಲ್ಲ ರೀ ಈ ಜಗತ್ತು ರೊಕ್ಕದ ಮ್ಯಾಲ್

ಇನ್ನೂ ಎರಡು ಇನ್ನೂ ಎರಡು ಸಾವಿರ ರೂಪಾಯಿ ಕೊಡಿರಿ ನೀವು ಒಟ್ಟ ಏಯ್ ಕೊಡ್ರಿ ಕೊಡ್ರಿ ಕೊಡ್ರಿ ಕೊಡ್ರಿ ನಾನು ಶಶೀಂದ್ರ ಅಂತೇಳಿ ನಾನು ಪಿ ಎಸ್ ಐ ಇದ್ದೇನ್ ಕೊಡಿರಿ ನೀವು ಒಟ್ಟು ಕೊಡಿರಿ ನೀವು ತ್ರಿಬಲ್ ತ್ರಿಬಲ್ ಸ್ಟಾರ್ ಇದ್ದಾವ್ ನಂಗೆ ತ್ರಿಬಲ್ ಸ್ಟಾರ್ ಇದ್ದಾವ್ ನಂಗೆ ಏನು ಮಾಡ್ಕೋತೀರ ಮಾಡ್ಕೋರಿ ನೋಡೇ ಬಿಡ್ತ್ನ್ ನಾನು ತ್ರಿಬಲ್ ಸ್ಟಾರ ಹಾಂ ಇನ್ನು ನೆಕ್ಸ್ಟ್ ನಾನು ಹುಡುಕಿ ಕೊಡ್ತೇನೆ ರೀ ಈಗ ನಾವು ಪಿ ನಾವು ನಮ್ಮ ಅಧಿಕಾರಿಗಳೆಲ್ಲ ಅದನ್ನೆಲ್ಲ ಟ್ರ್ಯಾಕ್ ಮಾಡುತ್ತಾರ ಮೊಬೈಲ್ ಎಲ್ಲೆಲ್ಲಿ ಐತಿ ಅಂತ ಅದೇನು ಸಿಗಬೇಕಲ್ಲ ಅದೇನ ಹುಣ್ಸೆ ಹಣ್ಣು ಬಾಯ್ಗೆ ಇಟ್ಕೊಳಂಗ್ ಮಾಡಿರಿ ರೊಕ್ಕ ಬೇಕಲ್ಲ ರೀ ಮತ್ತೆ ಅವ್ರು ರೊಕ್ಕ ಕೊಟ್ರೆ ಅದು ಹೆಂಗೆ ಗೊತ್ತೇನ್ರಿ ದಾರು ಕುಡ್ದವ ಹೆಂಗೆ ಕೆಲಸ ಕರೆಕ್ಟ್ ಮಾಡ್ತಾನೆ ನೋಡಿ ರೊಕ್ಕ ತೊಗೊಳಾರ್ ಹಂಗೇ ನಿಯತ್ತಾಗ್ ಮಾಡ್ತಾನೆ ರೊ ಕೆಲ್ಸ ನಿಯತ್ತಾಗಿ ಕೆಲ್ಸ ಈಗ ಕುಡಿ ಕುಡಿತ ಕುಡಿತ ಇಲ್ದೇ ಏನೂ ಇಲ್ಲ ರೀ ಜೀವನ್ದಾಗೆ ಕುಡ್ದ್ರಂದ್ರೆ ಪ್ರಪಂಚ ವಿಶಾಲಾಗಿ ಕಾಣಿಸ್ತೈತ್ರಿ ನಮ್ಗೆ ನೀವು ಪೊಲೀಸ್ದು ಇದ್ರಾಗೆ ಬನ್ರಿ ಬರ್ರಿ ಬರ್ರಿ ನೀವು ಬನ್ರಿ ಬನ್ರಿ ಇಲ್ಲಿಗೆ ಬೆಳ್ಗಾವಿ ಆರಕ್ಷಕ ಬರ್ರಿ ನೋಡೇ ಬಿಡ್ತ್ನ್ ಬನ್ರಿ ನಿಮ್ಮದು ಎಷ್ಟ್ ಐತಿ ಬನ್ರಿ ಬರ್ರಿ ಕೋರ್ಟಿಗೆ ಬರೋನು ಬನ್ರಿ